ಪ್ರಮುಖ ಪತ್ರಿಕೆ ಅಂದರೆ ನಾವು ಜಾಸ್ತಿ ಉದಯವಾಣಿ ಉದಯವಾಣಿ ಎಲ್ಲ ಜಾಸ್ತಿ ನೋಡ್ತಾ ಇರ್ತೇವೆ ಹಿಂದಿನ ಕಾಲದಿಂದಲೂ ನಾವು ಉದಯವಾಣಿ ಇರುವ ಕಾರಣ ಉ ಉದಯವಾಣಿಯನ್ನೇ ಬಳಸ್ತಾ ಇದ್ದೇವೆ ನಾವು ನಮ್ಮ ಮನೆಯಲ್ಲಿ ಹಾಗೆ ನಾನು ಉದಯವಾಣಿ ಮುಖ್ಯವಾಗಿ ಓದುವುದು ಯಾಕೆಂದರೆ ಅದರಲ್ಲೆಲ್ಲ ದಿನ ಭವಿಷ್ಯ ಎಲ್ಲ ಬರ್ತದೆ ಅದನ್ನೆಲ್ಲ ನೋಡುವ ಹುಚ್ಚು ನನಗೆ ಮತ್ತು ಮನೆಯವರಿಗೆಲ್ಲ ಹೇಳುವುದು ಈ ಹಾಗೆ ಇದು ಇವತ್ತು ಜಾಗ್ರತೆಯಿಂದಿರು ಹೀಗೆ ಇದೆ ನಿಮ್ಮ ನಮ್ಮ ನಿಮ್ಮ ಜಾತಕದಲ್ಲಿ ಹಾಗೆಲ್ಲ ಹೇಳ್ತೇನೆ ಆಮೇಲೆ ಮತ್ತು ಚಿನ್ನದ ದರ ಎಲ್ಲ ಬರ್ತದಲ್ಲ ಅದನ್ನೆಲ್ಲ ನೋಡ್ತೇನೆ ಹಾಗೆ ಮತ್ತು ಮೂ ಪದಬಂಧ ಅದೆಲ್ಲ ಬರ್ತದೆ ಅದನ್ನೆಲ್ಲ ಮಾಡುವುದು ಅದೆಲ್ಲ ನನಗೆ ತುಂಬ ಹೆಚ್ಚು ಮತ್ತು ಊರಿನಲ್ಲೆಲ್ಲ ಎಂತ ನಡಿತದೆ ಊರು ಪರವೆಯನ್ನಲ್ಲಿ ಅದನ್ನೆಲ್ಲ ಓದ್ತೇನೆ ಹಾಗೆ ನಾನು ನಾವು ಜಾಸ್ತಿ ಉದಯವಾಣಿಯನ್ನು ಬಳಸ್ತೇವೆ ಬಳಸ್ತಾ ಇರ್ತೇವೆ ಹಾಗೇ ಮತ್ತು ಯಾಕೆ ಇದು ವಾಹನಗಳ ಅಪಘಾತ ಅದು ಇದು ಅಂತ ಪೇಪರಲ್ಲೆಲ್ಲ ಅದೇ ಇರುವುದಲ್ವಾ ಜಾಸ್ತಿ ಉದಯವಾಣಿ ಅದು ಇದು ಎಲ್ಲ ಮತ್ತು ವಿಜಯವಾಣಿ ಹೊಸದಿಗಂತ ಹಾಗೆ ಅದನ್ನು ಕೂಡ ನಾವು ವಾ ನೋಡ್ತಾ ಇರ್ತೇವೆ ಹಾಗೆ ಊರಿನ ಪರವೂರಿನ ಸುದ್ದಿಯೆಲ್ಲಾ ಮತ್ತು ರಾಜಕೀಯ ಅದು ಇದು ಎಲ್ಲ ನಾವು ಪೇ ವದೂ ಪೇಪರಿನ ಮೂಲಕ ಪತ್ರಿಕೆಗಳ ಮೂಲಕ ನಾವೂ ಹೊರ ಊರ ಪರವೂರಿನ ಸುದ್ದಿಯೆಲ್ಲ ನೋಡ್ತಾ ಇದ್ದೇವೆ ಏನಾದರೂ ಆದರೆ ಎಲ್ಲ ಹೆಚ್ಚಿನ ವಿಷಯ ಎಲ್ಲ ಗೊತ್ತಾಗ್ತದೆ ಯಾರಾದರು ಕಾಣೆಯಾಗಿದ್ದಾರೆ ಹಾಗೆ ಅದೆಲ್ಲ ನಮಗೆ ಗೊತ್ತಾಗ್ತದಲ್ಲ ಹಾಗೆ ಅದನ್ನೆಲ್ಲ ನಾವು ನೋಡ್ತಾ ಇರ್ತೇವೆ ಅದು ಅದರಿಂದ ತುಂಬ ಉಪಕಾರ ಕೂಡ ಆಗಿದೆ ನಮಗೆ ಕೆಲವು ಕಾಣೆಯಾಗಿದ್ದವರ ಬಗ್ಗೆ ತೀ ಗೊತ್ತಾಗ್ತದೆ ನಮಗೆ ಹಾಗೆ ಮತ್ತು ಮತ್ತು ನಾವು ಹೇಳುದಂದರೆ ನಾನು ಟಿವಿಯೆಲ್ಲ ಜಾಸ್ತಿ ನಾನು ಸೂ ನೋಡುದಂದರೆ ಟಿವಿ ನೈನನ್ನು ಜಾಸ್ತಿ ಸುದ್ದಿಯಲ್ಲಿ ಸುದ್ದಿ ಟಿವಿ ನೈನಲ್ಲಿ ಬರುವ ಎಲ್ಲ ಸುದ್ದಿಗಳನ್ನೆಲ್ಲ ನೋಡ್ತೇವೆ ನಾವು ಅದರಲ್ಲಿ ಬರುವುದಂದ್ರೆ ಎಲ್ಲ ಮಾಹಿತಿಗಳೆಲ್ಲ ನಮಗೆ ಸಿಗ್ತದೆ ಟಿವಿ ನೈನಲ್ಲಿ ಹಾಗೆ ಮತ್ತು ಮತ್ತೆಂತ ಹೇಳುದು ಸುವರ್ಣ ನ್ಯೂಸೂ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದನ್ನೆಲ್ಲ ಕೂಡ ಜಾ ನೋಡ್ತೇವೆ ಆದರೆ ಟಿವಿ ನೈನದಕ್ಕಿಂತ ಜಾಸ್ತಿಯಾಗಿ ನಾವು ನೋಡ್ತೇವೆ ಮತ್ತು ಇದು ಫಿಲ್ಮ್ ಆ್ಯಕ್ಟರ್ಸಿದ್ದು ಎಲ್ಲ ವಿಷಯ ಮತ್ತು ಆ್ಯಕ್ಸಿಡೆಂಟ್ ವಿಷಯ ಫಿಲ್ಮ್ ಆ್ಯಕ್ಟರ್ಸ್ದು ಮತ್ತು ಏನಾದರಲ್ಲಿ ಭ್ರಷ್ಟಾಚಾರ ನಡೀತದೆ ಅನಾಚಾರ ಅತ್ಯಾಚಾರ ಅದನ್ನೆಲ್ಲ ಹೇಳ್ಲಿಕ್ಕೆ ತುಂಬ ಬೇಸರ ಆಗ್ತದೆ ಆದರೂ ಕೂಡ ಅದನ್ನೆಲ್ಲ ವಾಚಿಸ್ತೇವೆ ನಾವು ಟಿವಿಯಲ್ಲಿ ಎಲ್ಲ ನೋಡ್ತೇವೆ ಮತ್ತು ನದಿ ಇದು ನೆರೆ ನೆರೆಗಳಲ್ಲೆಂಬ ಮಳೆ ಬಂದು ಎಲ್ಲೆಲ್ಲಿ ಎಲ್ಲ ಹಾನಿಯಾಗಿದೆ ಅದೆಲ್ಲ ನಮಗೆ ಟಿವಿಯ ಮುಖಾಂತರ ಎಲ್ಲ ನೋಡ್ಬೋದು ಲೈವ್ ಆಗಿ ನೋಡ್ಬೋದು ನಮಗೆ ಎಷ್ಟೋ ಜನ ಗೌ ಇದು ಬು ನದಿಯಲ್ಲೆಲ್ಲ ಇದು ಇದರಲ್ಲಿ ಗುಡ್ಡ ಕುಸಿದು ಮನೆಗಳೆಲ್ಲ ಹೋಗಿದೆ ತುಂಬ ತುಂಬ ಮತ್ತು ಎಷ್ಟೋ ಜನ ತೀರಿ ಹೋಗಿದ್ದಾರೆ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಸಮೇತ ತುಂಬ ಜನ ತೀರಿ ಹೋದವರಿದ್ದಾರೆ ಹಾಗೆ ಇಲ್ಲ ನಾಯಿಗಳು ದನಗಳು ಎಲ್ಲ ಕೊಚ್ಚಿಕೊಂಡು ಹೋಗುವುದು ವಾಹನಗಳು ಎಲ್ಲ ತುಂಬ ಬೇಸರ ಆಗ್ತದೆ ನೋಡುವಾಗ ಅದೆಲ್ಲ ನಮಗೆ ಟಿವಿಯಲ್ಲಿ ನೋಡಲಿಕ್ಕೆ ಸಿಗ್ತದೆ ಹಾಗೆ ಮತ್ತು ಒಂದೇ ನ್ಯೂಸನ್ನು ಎಲ್ಲ ಚಾನಲಲ್ಲೂ ಹಾಕ್ತಾರೆ ಅದು ಟಿವಿ ಒಂದು ಒಂದು ನಾವು ಟಿವಿ ನೈನೂ ಸ್ವಲ್ಪ ಟಿವಿ ಚ ಮೊದಲು ಚೇಂಜ್ ಮಾಡುವಾಗ ಟಿ ನ್ಯೂಸ್ದು ಮತ್ತೊಂದು ನ್ಯೂಸ್ ಚಾನಲಲ್ಲಿ ಅದೇ ವಿಷಯ ಇನ್ನೊಂದು ಹಾಗೆ ಟಿ ಆರ್ ಪಿಗಾಗಿ ಎಲ್ಲ ಇದು ಮಾಡ್ತಾ ಇರ್ತಾರೆ ಎಲ್ಲ ಹಾಕಿದನ್ನೇ ಹಾಕುವುದು ಹೇಳಿದ್ದನ್ನೇ ಹೇಳುದು ಅದೆಲ್ಲ ತುಂಬ ಕಿರಿಕಿರಿ ಆಗ್ತದೆ ನಮಗೆ ಮತ್ತು ಮತ್ತು ಒಂದು ಹೇಳುದಂದರೆ ಅದೆ ಲೈವಲ್ಲೆಲ್ಲ ನೋಡ್ಬೋದು ಅದು ಕೆಲವೆಲ್ಲ ನೆರೆ ಬಂದದ್ದು ಅದೆಲ್ಲ ಮತ್ತು ಅಷ್ಟೆ ಅಷ್ಟೆ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ನಾನು